ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಾರ್ಥನಾ ಸ್ಥಳಗಳಿದೆ ಅದರಲ್ಲಿ ನಮ್ಮ ಊರಿನ ಹತ್ತಿರವಿರುವಂಥದ್ದು ವರ್ದಳ್ಳಿ ಅಂತೇಳಿ ವರ್ದಳ್ಳಿ ಎಲ್ಲರಿಗೂ ತುಂಬ ಇಷ್ಟವಾದಂತಹ ಸ್ಥ ಜಾಗ ಮತ್ತು ಪ್ರಾರ್ಥನಾ ಸ್ಥಳ ಕೂಡ ಹೌದು ಇಲ್ಲಿ ಪ್ರತಿ ಗುರುಪೂರ್ಣಿಮೆಯ ದಿವಸ ಬಹಳ ಅದ್ಭುತವಾಗಿ ಅಲಂಕಾರನ ಮಾಡ್ತೀವಿ ನಮ್ಮ ಶ್ರೀಧರ ಸ್ವಾಮಿಗಳ ಫೋಟೋಗೆ ಹ ಅದು ತುಂಬಾ ನೋಡೋದಕ್ಕೆ ಅದ್ಭುತವಾಗಿರುತ್ತೆ ಇಲ್ಲಿ ಹೆಚ್ಚು ಜನ ಯಾಕೆ ಬರ್ತಾರೆ ಅಂತಂದರೆ ತುಂಬ ಪ್ರಶಾಂತವಾದಂತಹ ಜಾಗ ಹೌದು ಮತ್ತು ಧ್ಯಾನ ಮಾಡಲು ತುಂಬ ಸ್ ಏನು ಏನಂತೀವಿ ಸ್ಪೇಸಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಸೋ ಸ್ಪೇಸ್ ತುಂಬ ಇದೆ ಇದನ್ನ ಬಿಟ್ಟರೆ ನಮ್ಮ ಕೆಳದಿಯ ಅಘೋರೇಶ್ವರ ದೇವಸ್ಥಾನ ಈ ಅಘೋರೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧ ಯಾಕೆ ಅಂತಂದರೆ ನೀವು ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಇಲ್ಲಿಂದಾನೇ ನಿಮಗೆ ಜ್ಯೋತಿ ಹೋಗುತ್ತೆ ಹಾಂ ಹೌದು ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಮೈಸೂರಿಂದ ಒಂದು ಜ್ಯೋತಿ ಬರುತ್ತೆ ಯ ಅಲ್ಲಿಂದ ಎಲ್ಲ ನಮ್ಮ ಜಿಲ್ಲೆಯ ಮುಖ್ಯ ದ್ವಾರ ಏನಿದೆ ಅಲ್ಲಿಗೆ ನಿಮಗೆ ಇಲ್ಲಿಂದಾನೆ ಒಂದು ಜ್ಯೋತಿಯನ್ನು ಹೊರಡಸ್ತಾರೆ ಹಾಗಾಗಿ ಇದು ತುಂಬಾ ಒಂದು ಪ್ರಸಿದ್ಧವಾದಂಥ ಸ್ಥಳ ಅಂತಾನೆ ಹೇಳ್ಬೌದು